ಬೈಕಿಂಗ್ ಹಾದಿಯಲ್ಲಿ ಇವತ್ತಿನ ಈ ದಿನಮಾನಗಳಲ್ಲಿ ಬೈಕ್ ಅಪಘಾತಗಳು ಅವು ಇವು ಬಹಳ ಘನಘೋರವಾಗಿ ನಡೆಯುವಂಥ ಒಂದು ಸಂದರ್ಭ ಯಾಕೆಂದ್ರೆ ಜನಸಂಖ್ಯೆ ಹೆಚ್ಚಿದೆ ಜನಸಂಖ್ಯೆ ಹೆಚ್ಚಿದಾಗೆ ವಾಹನಗಳು ಹೆಚ್ತಿವೆ ವಾಹನಗಳು ಹೆಚ್ಚಿದಾಗೇ ಅಪಘಾತಗಳು ಕೂಡ ಹೆಚ್ಚು ಸಂಭವಿಸುವ ಒಂದು ನಿಲುವು ಆ ದೃಷ್ಟಿಯಲ್ಲಿ ನಾವು ಹೊರಗಡೆ ಬೈಕಿಂಗ್ ವ್ಯವಸ್ಥೆಲಿ ಹೋದಾಗ ಮೊಟ್ಟ ಮೊದಲಿಗೆ ನಮ್ಮ ಹತ್ತಿರ ಆ ಒಂದು ವಾಹನಕ್ಕೆ ಸಂಬಂಧಪಟ್ಟಂತಹ ಲೈಸೆನ್ಸ್ ಇರ್ಬೋದು ಜೊತೆಗೆ ಇನ್ಶುರೆನ್ಸ್ ಇರ್ಬೋದು ಅಲ್ಲಿಂದ ವಾಹನದ ಎಫ್ ಸಿ ಈ ಎಲ್ಲವು ಕಡ್ಡಾಯವಾಗಿ ಇರಲೇಬೇಕಾದಂತದ್ದು ಇದನ್ನು ಹೊರ್ತು ಪಡಿಸಿದರೆ ಈಗ ನಾವು ದಾರಿಯಲ್ಲಿ ಹೋಗ್ತಿರಬೇಕಾದ್ರೆ ಫಸ್ಟ್ನೇದು ಕಾನೂನಾತ್ಮಕವಾದ ಸೇಫ್ಟಿ ಎರಡನೇದು ನಮ್ಮ ದೇಹಕ್ಕೆ ಇರಬೇಕಾದಂಥ ಸೇಫ್ಟಿ ಎಲ್ಮೆಟ್ಟು ಮೂರನೇದು ನಾವು ಆ ವಾಹನವನ್ನು ತೆಗೆದುಕೊಂಡು ಹೋಗಿ ಮರಳಿ ಮನೆಗೆ ಬಂದು ತಲ್ಪುವರೆಗೂ ಕೂಡ ವಾಹನದ ಇಂಜಿನ್ ವ್ಯವಸ್ಥೆ ಅದನ್ನು ನಾವು ಸೇಫ್ಟಿಯಾಗಿ ನೋಡ್ಕೋಬೇಕು ಅಷ್ಟಕ್ಕೂ ಎಲ್ಲಾರು ದಾರಿಯಲ್ಲಿ ಹೋಗ್ತಿರಬೇಕಾದ್ರೆ ವಾಹನ ನಿಂತು ಅಂದಾಗ ಅದಕ್ಕೆ ಸಂಬಂಧಪಟ್ಟಂತ ಟೂಲ್ಸ್ ಕೂಡ ಆ ವಾಹನದಲ್ಲಿ ಇರಲೇಬೇಕು ಈ ಒಂದು ವಿಚಾರವನ್ನು ಮನದಲ್ಲಿಟ್ಟುಕೊಂಡು ನಮಗೆ ಎಲ್ಲೇನು ಹೋದಾಗ ಅಂಥ ಒಂದು ಇನ್ಸಿಡೆಂಟ್ ನಡ್ದಿದೆಯಾ ಅಂತ ಅವಲೋಕನ ಮಾಡಿದಾಗ ಯಸ್ ನಡೆದಿದೆ ಯಾವ ಥರ ಅಂದ್ರೆ ನಾನು ಅಚಾನಕ್ಕಾಗಿ ಒಂದು ಐವತ್ತೋ ಅರವತ್ತು ಕಿಲೋಮೀಟರು ಹೋಗಿದ್ದೆ ಬೈಕ್ ತಗೊಂಡು ಆ ಸಂದರ್ಭದಲ್ಲಿ ಮಳೆ ಆ ಮಳೆಗಾಗಿಯೂ ಸ್ವಲ್ಪ ಹೊತ್ತು ನಿತ್ಕೊಂಡು ಟೀ ಗೀ ಕುಡಿದು ಹೊರ್ಗೆ ಬಂದು ಸ್ಟಾರ್ಟ್ ಮಾಡಬೇಕಂದ್ರೆ ಗಾಡಿ ಸ್ಟಾರ್ಟ್ ಆಗಲಿಲ್ಲ ಕಾರಣ ಇದು ಅದಕ್ಕೆ ಸಂಬಂಧಪಟ್ಟಂತದ್ದು ಮುಂದೆ ಇಂಜಿನ್ನಲ್ಲಿ ಬಾಯಲ್ಲಿದೆ ಬರ್ತಾ ಪ್ಲಗ್ ಪ್ಲಗ್ಗಲ್ಲಿ ಸ್ವಲ್ಪ ಏನೋ ಕೆಲಸ ಇತ್ತು ನನ್ನತ್ತಿರ ಪ್ಲಗ್ ಪಾನರ್ ಇರಲಿಲ್ಲ ಹಾಗಾಗಿ ಇನ್ನೊಂದು ವಾಹನ ಬಂದು ಪ್ಲಗ್ ಕೊಡೋವರಿಗೂ ಕೂಡ ನಾನು ಅಲ್ಲಿ ವೇಟ್ ಮಾಡ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂತು ಕಾರಣ ಇಷ್ಟೇ ಎರಡು ಮೂರು ವಾಹನದವ್ರನ್ನ ಕೇಳಿದೆ ಅವ್ರು ಇಲ್ಲಿಲ್ಲ ಅಂದರು ಆಮೇಲೆ ಒಬ್ಬರು ಬಂದರು ಪುಣ್ಯಾತ್ಮರು ಕೊಟ್ಟರು ಆ ಪ್ಲಗ್ ಪಾನರ್ ಇಸ್ಕೊಂಡು ಪ್ಲಗ್ ಕ್ಲೀನ್ ಮಾಡ್ಕೊಂಡು ನಾನು ಮರ್ಳಿ ಊರು ಸೇರ್ಬೇಕಾತು ಇನ್ನೊಂದು ಸಾರಿ ಪೆಟ್ರೋಲ್ ಆಗೋಗಿತ್ತು ಅವಸರದಲ್ಲಿ ನಾನು ಪೆಟ್ರೋಲ್ ಕೂಡ ನೋಡ್ಕೊಂಡಿರ್ಲಿಲ್ಲ ಪೆಟ್ರೋಲ್ ಆದ ಕಾರಣ ನನಗೆ ಅಲ್ಲಿ ಕೂಡ ವ್ಯಥೆ ಉಂಟಾಯಿತು ಮತ್ತು ಅದು ಸಮೀಪ ಒಂದು ನಾಲ್ಕೈದು ಕಿಲೋಮೀಟರಲ್ಲಿದ್ದೆ ಮತ್ತೆ ನಮ್ಮ ಸ್ನೇಹಿತನಿಗೊಬ್ಬನಿಗೆ ಆ ಪೆಟ್ರೋಲ್ ಸಂಬಂಧ ಹೇಳಿ ಪೆಟ್ರೋಲ್ ತರ್ಸ್ಕೊಂಡು ಅಲ್ಲಿಂದ ಮತ್ತೆ ಮುಂದೆ ನಾನು ಮನೆ ಸೇರುವಂತಹ ಕೆಲಸ ಆಯಿತು ಹಾಗಾಗಿ ಈ ದೃಷ್ಟಿ ಒಳಗೆ ನಾವು ಯಾವುದೇ ಕಾರಣದಿಂದ ಹೊರಗಡೆ ಒಂದು ವಾಹನವನ್ನು ಬೈಕನ್ನು ತೆಗೆದೀವಿ ಅಂದಾಗ ಆ ಬೈಕಿಗೆ ಸಂಬಂಧಪಟ್ಟಂತಹ ಎಲ್ಲವನ್ನು ಕೂಡ ನಾವು ಇವತ್ತು ಇನ್ಷೂರೆನ್ಸ್ ಇರ್ಬೋದು ಆರ್ ಸಿ ಬುಕ್ ಇರ್ಬೋದು ಎಫ್ ಸಿ ಇರ್ಬೋದು ಹಾಗೇ ನಮ್ಮ ಸೇಫ್ಟಿ ಎಲ್ಮೆಟ್ ಇರ್ಬೋದು ಇವೆಲ್ಲದ್ರ ಜೊತೆಗೆ ಅತಿ ಮುಖ್ಯವಾದದ್ದು ಆ ವಾಹನಕ್ಕೆ ಸಂಬಂಧಪಟ್ಟಂತಹ ಮಿಶ್ನರಿ ಸಾಮಾನ್ಗಳನ್ನು ರಿಪೇರಿ ಮಾಡುವಂಥ ಟೂಲ್ಸ್ ಕಡ್ಡಾಯವಾಗಿ ಆ ವಾಹನದಲ್ಲಿ ಇರಲೇಬೇಕು ಅಂಥ ಒಂದು ಜಾಗರೂಕತೆಯ ಒಂದು ಬೈಕ್ ಡ್ರೈವಿಂಗನ್ನು ನಾವು ಮಾಡಲೇಬೇಕು ಅನ್ನೋ ಒಂದು ವಿಚಾರನ ಈ ಮೂಲಕ ತಮಗೆ ನಾನು ಖಚಿತಪಡಿಸ್ತಾ ಇದ್ದೀನಿ